ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಆಡುವ ಆಧುನಿಕ ಆಟಗಳು ಯಾವ್ಯಾವು ಅಂದರೆ ಈಗಿನ ಮಕ್ಕಳು ಏನು ಈಗಿಂದು ಮಕ್ಕಳ್ಯಾವ ಆಟ ಯಾವ್ಯಾವ ಆಡ್ಲತ್ತಾರೆಂದರೆ ಚೆಸ್ಸಾಗಲಿ ಲೂಡೋ ಉನೊ ಪಬ್ ಜಿ ಫ್ರೀ ಫಯರ್ ಮತ್ತು ಯಾವ್ಯಾವ ಗೇಮ್ಸ್ ಅವರಿ ಮತ್ತಿನ್ನು ಚೆಸ್ಸವು ಎಲ್ಲವೂ ಮತ್ತು ಕ್ಯಾಂಡಿ ಕ್ರಷ್ಷು ಮತ್ತು ಬಬಲ್ಸ್ ಶೂಟರು ಮತ್ತು ಇನ್ನ ಹೆಚ್ಚು ಗೇಮ್ಸ್ ಅವಾ ರೀ ಇವು ಗೇಮ್ಸ್ ಏನು ಮಾಡ್ಲಾತ್ತಾರ ಮಕ್ಕಳು ಈಗಿಂದು ಆಧುನಿಕದಾಗ ಆಟಗಳೆಂದ್ರೆ ಇವೆ ಅವಾ ರೀ ಈಗಿನ ಈಗಿನ ಜನರೇಷನ್ ಏನ್ರದಾ ರೀ ಮಕ್ಕಳು ಹೆಚ್ಚಿಗೆ ಇವಕ್ಕೆ ಆಗ್ಯಾರ ಈಗ ಮತ್ತು ಈಗ ಮಕ್ಕಳು ಏನು ಮಾಡ್ಲಾತ್ತಾರ ಫೋನಿನಾಗ ತೋಲು ಒಳಗಾಗ್ಯಾರ ಈಗ ಫೋನಿನಾಗ ಒಳಗಾದವ್ರು ಅವ್ರ ಗೇಮ್ಸ್ ಏನು ಪಬ್ ಜಿ ಫ್ರೀ ಫಯರ್ ಅವು ಆಡ್ಯಾವ್ರೀ ಹೆಲ್ತ್ ಏನಾಗ್ಲತ್ತದ ಅವ್ರದ್ದು ಬ್ರೇನಿಗೆ ತೋಲ್ ಎಫೆಕ್ಟಾಗ್ಲತ್ತದ ಅವರೇನು ಇದೆ ಆಡು ಆಡು ಆಡು ಅವರಿಗೇನು ಹೊರಗಿನ ಗೇಮ್ಸ್ ಏನು ಭೀ ಗೊತ್ತಿಲ್ಲ ಹೀಗೆಲ್ಲ ನಾವು ಕ್ರಿಕೆಟ್ ಆಡಬೇಕು ವಾಲಿಬಾಲ್ ಆಡಬೇಕು ತ್ರೋಬಾಲ್ ಆಡಬೇಕು ಹಾಕಿ ಆಡಬೇಕು ಮತ್ತು ಯಾವ್ಯಾವೋ ಗೇಮ್ಸ್ ಇರ್ತವ್ರಿ ಔಟ್ ಡೋರ್ ಗೇಮ್ಸ್ ಇರ್ತವ ಅವೆಲ್ಲ ಆಡರ್ಲೆ ಹೊಂಟಾರ್ರಿ ಈಗಿನ ಮಕ್ಕಳು ಈಗಿನ ಗೆ ಗ ಮಕ್ಕಳು ಏನು ಆಡ್ಲತ್ತಾರ ಬರೀ ಆಧುನಿಕ ಆಟಗಳನ್ನೇ ಆಡ್ಲತ್ತಾರ ಇವು ಫ್ರೀ ಫಯರ್ ಅವೆಲ್ಲ ಏನು ಈಗಿನ ಜನರೇಷನ್ ಇವರಿಗೆ ಮತ್ತವ್ರಿಗೇನು ಬ್ರೇನಿಗೆ ತೋಲ್ ಎಫೆಕ್ಟಾಗ್ಲತ್ತದ ಅದು ಅವ್ರದ್ದೇನಾದ್ರು ಥಿಂಕಿಂಗ್ ಕೆಪಾಸಿಟಿ ಭೀ ಕಮ್ಮಿ ಆಗ್ಲತ್ತದ್ರಿ ಅವರೆಷ್ಟು ಫೋನ್ಲಿನ ಒಳಗಾಗ್ಯರ ಅಂದರೆ ಅದೇ ಆಡ್ಕೊಳ್ತಾ ಆಡ್ಕೊಳ್ತಾ ಹಾಗೇ ಇದ್ದರೆ ಮತ್ತು ನಾವು ಹೊರಗಿಂದ ಭೀ ನೋಡ್ಬೇಕ್ರೀ ಹೊರಗಿಂದ ಕ್ರಿಕೆಟ್ದಾಗ ಎಷ್ಟು ಮಂದಿ ಇರ್ತಾರೆ ನಾವೆಲ್ಲ ಮಕ್ಕಳು ಆಜು ಬಾಜು ಮಕ್ಕಳಿಗೆ ಅವ್ರಿಗೆ ಕರ್ಕೊಂಡ್ಬಂದು ಈ ಥರ ಆಡಬೇಕು ಇಷ್ಟು ಮಂದಿ ಕೂತು ಆಡಬೇಕು ಮತ್ತು ಲಗೋರಿ ಇರ್ತವ್ರೀ ಲಗೋರಿ ಬಂದು ಆಡಬೇಕು ಈಗ ಲೂಡೋದಾಗ ಬೀ ಇರ್ತದ್ರೀ ಈಗ ಲೂಡೋ ಫೋನಿನಾಗ ಭೀ ಆಗ್ಯವ್ರಿ ಮತ್ತು ನಾವು ಪ ಅದು ಒಂದು ಇದು ಗೇಮಿರ್ತದೆ ಮತ್ತು ಅದ್ರಾಗ ಭೀ ನಾವು ಮನೆಗೆ ತಂದು ಭೀ ಆಡ್ಬೋದ್ರಿ ಅದು ಒಂದು ಅಲ್ಲಿ ಬಂದು ಮತ್ತು ಈ ಜನಗಳೆಲ್ಲ ಸೇರ್ತಾರ ಇಬ್ಬರು ಮೂವರು ಕೂತು ಲೂಡೋ ಆಡ್ಬೋದು ಲೂಡೋ ಆಡ್ಲತ್ತಾರ ಅದು ಏನನ್ಸ್ತದ ಒಂದು ಥರ ಚೇಂಜ್ ಅನ್ಸ್ತದೆ ಈಗೆಲ್ಲ ತಗೋ ಒಟ್ಟಾಯ್ತದೆ ನಮಗೆ ಈಗ ಏನು ಮಾಡಮ್ಮಿ ಅಂತ ಎಂಜಾಯ್ಮೆಂಟ್ ಕಡೆಗೆ ಏನು ಮಾಡ್ತಾರೆ ಮಕ್ಕಳು ಬಂದು ಎಲ್ಲರೂ ಗುಂಪಾಗಿ ಸೇರಿ ಬಂದು ಲೂಡೋ ಆಡ್ತಾರೆ ಮತ್ತು ಲೂಡೋ ಆಡ್ತಾರೆ ಮತ್ತು ತುಮ್ ತೋಡೆ ಜನ ಏನು ಮಾಡ್ತಾರೆ ಸ್ನೇಕ್ ಆ್ಯಂಡ್ ಲ್ಯಾಡರ್ ಆಡ್ತಾರೆ ಸ್ನೇಕ್ ಆ್ಯಂಡ್ ಲ್ಯಾಡರ್ ಎಲ್ಲ ಮಕ್ಕಳು ಆಜು ಬಾಜು ಮಕ್ಕಳು ಬರ್ತಾರೆ ಮತ್ತು ಬಂದು ಕೂತು ಸ್ನೇಕ್ ಆ್ಯಂಡ್ ಲ್ಯಾಡರ್ ಆಡ್ತಾರೆ ಅದೂ ಒಂದು ಥರ ಚೆಂದೊಂದು ಮತ್ತು ಚೆಸ್ನೂ ಆಡ್ತಾರೆ ಎಲ್ಲ ಮಕ್ಕಳು ಬಂದು ಕೂತ್ಕೊಂಡು ಅವರೇನು ಚೆಸ್ ಭೀ ಆಡ್ತಾರೆ ಇದೇನು ಮಕ್ಳಿಗೆ ಏನಂತದ ತೋಡೆ ಚೇಂಜ್ ಅನ್ನಿಸ್ತದ್ರಿ ಎಲ್ಲವೂ ಓದೋದಾಗ್ಲಿ ಅವ್ರು ಭೀ ಒಂದು ಟೆನ್ಷನ್ ಇಟ್ಕೊಳ್ತಾರೆ ಅವ್ರಿಗೆ ಒಂಥರ ಇದು ಒಂದು ಆಡದ್ರೆ ಅವರಿಗೇನು ಹಿಂಗೆ ಚೆಂದ ಅನ್ನಿಸ್ತದೆ ಒಂದು ಹೊಸ ಒಂದು ಚೆಂದಿದ್ದು ಗೇಮ್ಸ್ ಆಡ್ಲತಿದ್ದು ಮೈಂಡ್ ಫ್ರೆಶ್ ಆಯ್ತದವ್ರದ್ದು ಚೆಂದ ಅನ್ನಿಸ್ತದ ಮತ್ತು ಪಬ್ ಜಿ ಪಬ್ ಜಿ ಅನ್ನೋದು ಆನ್ಲೈನ್ ಗೇಮ್ ಅದರಿ ಆನ್ಲೈನ್ ಗೇಮ್ ಅವು ಫೋನ್ ಮಾಡ್ತಾರೆ ಫ್ರೆಂಡ್ಸಿಗೆ ಫೋನ್ ಮಾಡ್ತಾರೆ ಹೇಳ್ತಾರೆ ಬಾ ಆಟಾಡಮಿ ಚೆಂದದ ಇದು ಅಂತ ಅವ್ರು ಏನು ಮಾಡ್ತರೆ ಈಗ ಆಧುನಿಕ ಅಂದ್ರೆ ಇವೆ ಬರ್ತವ್ರೀ ಪಬ್ ಜಿ ಆಡೋದು ಅವ್ರು ಏನು ಮಾಡ್ತಾರೆ ಫ್ರೆಂಡ್ಸಿಗೆ ಕರೀತಾರೆ ಆದ್ರೆ ಗೇಮ್ ಆಡ್ತಾರೆ ಆ ಗೇಮ್ದಾಗ ಏನಿರ್ತದ್ರಿ ಅದು ಒಂದು ಆಡ್ತಾ ಹೋದ್ರೆ ನಮ್ಗೇನು ಅದ್ರಾಗೇನು ಒಳಗಾಗ್ತವ್ರಿ ಅದು ಹಿಂಗೆ ಇದು ಇದನ್ನ ಸೊ ಇವು ಒಂದು ಗೇಮ್ ಸೋತೋದಂದ್ರೆ ಅವ್ರೇನು ಮಾಡ್ತಾರೆ ನಾನು ಇನ್ನೊಂದು ಇನ್ನೊಂದ್ಸರಿ ಗೆಲ್ಬೇಕಂತಂದು ಅದು ಒಂದು ಛಲ ಇರ್ತದ ಹಾಗೆ ಆಡ್ಕೊಳ್ತಾ ಹೊಗ್ತಾರ ಮತ್ತು ಫ್ರೀ ಫಯರ್ ಮತ್ತು ಅದನ್ನು ಎಲ್ಲೋ ಫ್ರೆಂಡ್ಸಿಗಿದು ಮಾಡಿ ಕಟ್ಟ ಮಾಡಿ ಬರ್ರಿ ಆಟಾಡಮಿ ಅಂತಿರ್ತಾರೆ ಅವ್ರು ಭೀ ಹೋಗಿ ಮತ್ತು ಆಟಾಡ್ತಾರೆ ಮತ್ತು ಇನ್ನೊಂದು ಕ್ಯಾಂಡಿ ಕ್ರಷ್ ಇರ್ತದ್ರಿ ಈಗ ತೋಲೆ ನಮಗೆ ಹಿಂಗೆ ಟೆನ್ಷನ್ ಆಗ್ಲತ್ತದ ಆವಾಗ ಏನು ಭೀ ಇದು ಮಾಡ್ಲಕ್ಕಾಗಲ್ದು ಅಂದ್ರೆ ಅವ್ರೇನು ಮಾಡ್ತಾರೆ ಬಂದು ಛಂದಾಗ್ ಫೋನಿನಾಗ ಆಡ್ತಾರೆ ಮತ್ತಿನ್ನು ಎಷ್ಟೊಂದು ಗೇಮ್ಸ್ ಅವ ರೀ ಅವು ಆಧುನಿಕವಾಗಿ ನಾವು ಚೆಂದ ಆಟಾಡ್ಬೋದು